ಅಲೋ ಹಾಂ ಹೇಳಿ ಹೇಳಿ ಹೌದು ಹಾಂ ಎಂದು ಬೇಕಾಗಿತ್ತು ಮೇಡಮ್ ಇದು ಟ್ವೆಂಟಿ ಏಟ್ ಆ್ಯಂಡ್ ಟ್ವೆಂಟಿ ನೈನ್ತ್ ಜನ್ವರಿ ಓಕೆ ಓಕೆ ಇದು ಬ್ರೇಕ್ಫಾಸ್ಟ್ ಬೆಳಗ್ಗೆ ಬೇಕಲ್ಲ ಹ್ಞೂ ಓಕೆ ಎಷ್ಟು ಜನ ಆಗ್ತಾರೆ ಫಿಫ್ಟೀನ್ ಮೆಂಬರ್ಸ್ ಓಕೆ ನಮ್ಮಲ್ಲಿ ಆ ಟೈಮಿನಲ್ಲಿ ಇಡ್ಲಿ ವಡೆ ಉಪ್ಪಿಟ್ಟು ಇವಿಷ್ಟು ಇವು ಇರ್ತವೆ ಅಥವಾ ನಿಮ್ಗೇನಾರೂ ಹಾಂ ಹೇಳಿ ಇಲ್ಲ ಸರ್ ಮೇಡಮ್ ಅದು ಮಸಾಲೆ ದೋಸೆ ಮಧ್ಯಾಹ್ನ ಮ್ಯಾಲೆ ಇರ್ತದೆ ಪೂರಿ ಕೊಡ್ಬೋದು ನೋಡೋಣ ನೀವು ಮೊದಲೇನೇ ಆರ್ಡರ್ ಕೊಟ್ಟರೆ ಮಸಾಲೆ ದೋಸೆನು ಮಾಡಿ ಕೊಡ್ಬೋದು

ಓಕೆ ಓಕೆ ಓಕೆ ಓಕೆ ಓ ಹ್ಞೂ ಇದು ಬಲ್ಕ್ ಆರ್ಡರ್ ಇದ್ದರೆ ಕಳಿಸ್ತೀವಿ ತೊಂದರೆ ಇಲ್ಲ ಜನ ಇದ್ದೀರಲ್ಲ ನೀವು ಅದನ್ನು ಮನೆಗೆ ಕಳಸ್ತೀವಿ ನಾವು ಹಾಂ ಇನ್ನು ಲಂಚ್ನಲ್ಲಿ ಏನು ಬೇಕಾಗಿತ್ತು

ಓಕೆ ಓಕೆ ಅಂದರೆ ವರ್ಕಿಂಗ್ ಲಂಚ್ ಥರ ನಿಮ್ಮದು ಹಾಂ ಹಾಂ ಹಾಂ ಹಾಂ ಅಲ್ಲ ನಮ್ಮಲ್ಲಿ ರೊಟ್ಟಿ ಚಪಾತಿನೂ ಸಿಗ್ತದೆ

ಓಕೆ ಓಕೆ ಅಲ್ಲ ಅದು ಕೊಡ್ತೀವಿ ಯಾವುದು ಬೇಕು ಅಂತ ಸ್ಪೆಷಲಾಗಿ ಹೇಳಿದರೆ ಮಾಡ್ಸಿ ಕೊಡ್ತೇನೆ ಓಕೆ ಮಾಡೋಣ ಹಾಂ ಮಾಡೋಣ ಮಾ ಓಕೆ ಓಹೋ ಹೌದಾ ಹ್ಞೂ ಹಾಂ ಹಾಂ ಸರಿ ಸರಿ ಹಂಗಾದ್ರೆ ಈಗ ನಮ್ಮದು ಬೆಳಗ್ಗೆ ಮೊದಲೇ ದಿವಸ ನೀವು ಪೂರಿ ಹೇಳಿದ್ದೀರಿ ಹ್ಞೂ ಅದು ಮತ್ತು ಟೀ ಕಾಫಿ ಬೇಕಾ ಓಕೆ ತ್ಯಾಂಕ್ ಯು ಹಂಗಾದ್ರೆ ಅಷ್ಟನ್ನ ನಾನು ಬುಕ್ ಮಾಡಿ ಕಳಿಸ್ತೀನಿ ಹಾಂ ಓಕೆ ರೈಟ್ ರೈಟ್